ಹಲೋ ಹೇಳಿರಿ ಹಾಂ ನಮಸ್ತೆ ಹಾಂ ಹೌದಾ ಓಕೆ ಚಿತ್ರದುರ್ಗದಿಂದ ಮೈಸೂರು ಕಡೆನಾಮ್ಮ ಓಕೆ ಎಷ್ಟು ಜನ ಇದ್ದೀರ ನೀವು ಆರು ಜನ ಇದ್ದೀರ ಓಕೆ ಆರು ಜನ ಆಗಿದ್ದರೆ ಚಿತ್ರದುರ್ಗ್ದಿಂದ ಮೈಸೂರೆಂದರೆ ನಿಮಗೆ ಏಳು ಸೀಟಿಂದು ಒಂದು ಕಾರ್ ವ್ಯವಸ್ಥೆ ಮಾಡ್ಕೋಬಹುದಪ್ಪ ಏಳು ಜನ ಕಾರ್ ವ್ಯವಸ್ಥೆ ಮಾಡ್ಕೋಬಹುದು ನೀವು ಅಕ್ಟೋಬರ್ ಹತ್ತನೇ ತಾರೀಕು ಅಂತ ಹೇಳಿದಿರಿ ಎಂಟ್ನ್ ಎಂಟನೇ ತಾರೀಕು ಈ ಎಂಟನೇ ತಾರೀಕೆಂದರೆ ನಿಮಗೆ ಖರ್ಚು ಬಂದುಬಿಟ್ಟು ಅದಕ್ಕೆ ಗಾಡಿಗೆ ಬಂದುಬಿಟ್ಟು ಕಿಲೋಮೀಟರಿಗೆ ಹದಿನೈದರಿಂದ ಹದಿನಾರು ರೂಪಾಯಿ ಒಂದು ಕಿಲೊಮೀಟರಾಗುತ್ತೆ ಅಂದಾಜು ಒಂದು ಟು ಇನ್ನೂರ ಎಂಬತ್ತರಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ತನಕವೂ ಆಗುತ್ತಪ್ಪ ಅಲ್ಲಿ ಕಿಲೋಮೀಟರಿಗೆ ಇಲ್ಲಿಲ್ಲ ಹೋವಾ ಹೋಗ್ತಾ ಹೋಗುವುದಕ್ಕೆ ಮತ್ತು ಬರುವುದಕ್ಕೆ ನಿಮಗೆ ಒಂದು ಮುನ್ನೂರರಿಂದ ಮುನ್ನೂರಿಪ್ಪತ್ತು ಕಿಲೋಮೀಟರ್ ಆಗುತ್ತೆ ಓಕ್ ಓಕೆ ಆಮೇಲೆ ಬಂದುಬಿಟ್ಟು ನಿಮಗೆ ಒಂದು ಕಿಲೋಮೀಟರಿಗೆ ಹದಿನೈದರಿಂದ ಹದಿನಾರು ರೂಪಾಯಿ ಖರ್ಚು ಬರುತ್ತೆ ಒಂದು ಕಿಲೋಮೀಟರಿಗೆ ಮತ್ತು ಡ್ರೈವರ್ ಖರ್ಚು ಬಂದುಬಿಟ್ಟು ಬೆಳಿಗ್ಗೆಗೆ ಎಂಟು ಏಳ್ನೂರರಿಂದ ಎಂಟ್ನೂರು ರೂಪಾಯಿ ಮತ್ತು ರಾತ್ರಿಗೆ ನಾನ್ನೂರು ರೂಪಾಯಿಯಿಂದ ಐನೂರು ರೂಪಾಯಿದ್ದು ಖರ್ಚು ಬರುತ್ತೆ ಅವರಿಗೆ ಹ ಬ್ಯಾಟನ ಅದು ಓಕೆನಾ ನೀವು ಮಿನಿಮಮ್ ಮೈಸೂರೆಂದರೆ ಚಾಮುಂಡಿ ಓಕೆ ಮಮ್ ಮೈ ಮೈಸೂರು ಅರಮನೆ ಒಂದು ನೋಡ್ಕೋಬಹುದು ಮೈಸೂರು ಜೂ ನೋಡಬಹುದು ಮತ್ತು ಕೆ ಆರ್ ಎಸ್ ಡ್ಯಾಮ್ ನೋಡ್ಕೋಬಹುದು ಆಮೇಲೆ ಚಾಮುಂಡಿಬೆಟ್ಟ ಆಮೇಲೆ ಚರ್ಚಿದಪ ಅಲ್ಲಿ ಆಮೇಲೆ ಅದರ ನಿಯರೆ ಬಂದುಬಿಟ್ಟು ಶ್ರೀರಂಗಪಟ್ಟಣ ಇದೆ ಇವೆಲ್ಲ ಪ್ಲೇಸ್ ನೀವೆಲ್ಲ ನೋಡಬೇಕೆಂದರೆ ನಿಮಗೆ ಕಂಪ್ಲೀಟಾಗಿ ಅಲ್ಲೆಲ್ಲ ಗ್ರಾ ಗಾ ಪ್ರವ ಸ್ಥಳಗಳ ಬಗ್ಗೆ ಕ್ಲಿಯರಾಗಿ ತಿಳ್ಕೋಬೇಕಂದರೆ ಮಿನಿಮಮ್ ಟು ಡೇಸ್ಯಿಂದ ಥ್ರೀ ಡೇಸ್ ಬೇಕಪ್ಪ ಎರಡು ರಾತ್ರಿ ಅಲ್ಲಿ ಇರಬೇಕಾಗುತ್ತೆ ನೀವು ರಾತ್ರಿಗೆ ವ್ಯವಸ್ಥೆ ಏನಾದರೂ ನೀವು ಸ್ವಂತ ಏನಾದರೂ ಫ್ರೆಂಡ್ಸ್ ಮನೆ ಯಾವುದಾದ್ರೂ ಇದ್ದೀರಾ ಇಲ್ಲ ಅದನ್ನೂ ಮಾಡಿಕೊಡ್ಬೇಕಾ ನಾವು ಹೌದಾ ಓಕೆಪಾ ಅದನ್ನು ಸಹ ನಾವು ಮಾಡಿಕೊಡ್ತೇವೆ ಎರಡು ರಾತ್ರಿಗೆ ನೈಟಿಗೆ ಅಲ್ಲಿ ಖರ್ಚು ಬಂದುಬಿಟ್ಟು ಪರ್ ಒಬ್ಬೊಬರಿಗೆ ಒಂದು ಆರ್ನೂರರಿಂದ ಎಂಟ್ನೂರು ರೂಪಾಯಿ ತನಕವೂ ರೂಮ್ ರೆಂಟಾಗು ರೂಮ್ ಬಾಡಿಗೆ ಆಗುತ್ತೆ ಒಬ್ಬರಿಗೆ ನಿಮಗೆ ಊಟದ ಎಲ್ಲ ಸಹ ವ್ಯವಸ್ಥೆ ಮಾಡಿಕೊಡ್ತೀವಿ ಹಾಗೆ ಓಕೆನಾ ಹಾಂ ನೋಡ್ತಿನಪ್ಪ ಅದನ್ನೂ ಮಾತಾಡಿಕೊಂಡು ನಿಮಗೆ ಕನ್ವೆ ಮಾಡ್ಕೊಡ್ತೀ ಅಡ್ಜಸ್ಟ್ಮೆಂಟ್ ಮಾಡಿಸ್ಕೊಡ್ತೀನಿ ಸರಿನಾ ನಿಮಗೆ ಎಂಟನೇ ತಾರೀಕಿಗೆ ನಾನು ಕಂಪ್ಲೀಟಾಗಿ ಗಾಡಿ ವ್ಯವಸ್ಥ್ ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀನಿ ಮತ್ತು ನಿಮಗೆ ಅಲ್ಲಿ ಎರಡು ನೈಟ್ ಉಳ್ಕೊಳ್ಳಕ್ಕೂ ಸಹ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನಿಮಗೆ ಓಕೆನಾ